ಹಲೋ ಹಾಯ್ ದೀಪು ಏನು ಮಾಡ್ತಾ ಇದ್ದೀಯ ಹೇಗಿದ್ದೀಯ ನಾನು ಚೆನ್ನಾಗಿದ್ದೀನಿ ಕಣೆ ಲಾಶ್ಟ್ ಮಂತ್ ನಮ್ಮ ಅಸ್ಬೆಂಡ್ ನನಗೆ ಒಂದು ಮೊಬೈಲ್ ಗಿಫ್ಟ್ ಮಾಡಿದ್ರು ಅದು ಚೆನ್ನಾಗಿದೆ ಅಂತ ತೊಗೊಂಡ್ವಿ ಕಣೆ ಆದರೆ ಮೊಬೈಲ್ ಚೆನ್ನಾಗೆ ಇಲ್ಲ ಮೇಯ್ನ್ ಬ್ಯಾಟ್ರಿನೇ ವೀಕಾಗ್ಬಿಟ್ಟಿದೆ ಬ್ಯಾಟ್ರಿ ಬೆಳಗ್ಗೆ ಇಟ್ರೆ ಸಾಕು ಸಾಯಂಕಾಲ ಅನ್ನೋ ಅಷ್ಟ್ರಲ್ಲಿ ಖಾಲಿಯಾಗ್ಬಿಡತ್ತೆ ಕಣೆ ನಾನೆಲ್ಲಾದರೂ ಫಂಕ್ಷನ್ನಿಗೆ ಹೋದರೆ ಎಲ್ಲಾದರು ಹೋದರೆ ಬ್ಯಾಟ್ರಿ ಮಧ್ಯದಲ್ಲೇ ಸ್ವಿಚ್ ಆಫ಼ಾಗ್ಬಿಟ್ಟಿರುತ್ತೆ ಮೇಯ್ನ್ ಬ್ಯಾಟ್ರಿನೇ ಇಲ್ಲ ಕಣೆ ಈ ಮೊಬೈಲ್ದು ಮೇಯ್ನ್ ಮೊಬೈಲಿಗೆ ಬ್ಯಾಟ್ರಿನೇ ಮುಖ್ಯ ಆದರೆ ಬ್ಯಾಟ್ರಿನೇ ಹೋಗ್ಬಿಟ್ಟಿದೆ ಕಣೆ ಏನು ಮಾಡ್ಬೇಕಂತನೇ ಗೊತ್ತಾಗ್ತಿಲ್ಲ ಡಿಸ್ಪ್ಲೇ ಕೂಡ ಸಣ್ಣದಿದೆ ಕಣೆ ಬ್ರೈಟ್ನೆಸ್ ಕೂಡ ಜಾಸ್ತಿನೇ ಇಟ್ಟಿರ್ತೀನಿ ಕಣೆ ಆದರೆ ಹೊರಗಡೆ ಹೋದಾಗ ಫ಼ುಲ್ ಕಡಿಮೆ ತೋರಿಸುತ್ತೆ ಏನು ಡಿಸ್ಪ್ಲೇನೇ ಆಗೋದಿಲ್ಲ ಮಧ್ಯ ಮಧ್ಯೆ ಮಧ್ಯ ಫ಼ೋನೆಲ್ಲ ಹ್ಯಾಂಗಾಗ್ಬಿಟ್ಟಿರುತ್ತೆ ಕಣೆ ಫ಼ೋನ್ ಫ಼ುಲ್ ಹ್ಯಾಂಗಾಗ್ಬಿಡುತ್ತೆ ಒಂದೇ ಸರ್ತೆ ಮತ್ತೆ ನಾನು ಎಲ್ಲಾದರು ಹೊರಗಡೆ ಹೋದಾಗ ಫ಼ೋಟೋಸ್ ವೀಡ್ಯೋಸ್ ತೆಗಿಯೋದಿಕ್ಕೆ ಮಕ್ಕಳದ್ದು ಫ಼ೋಟೋಸ್ ವೀಡ್ಯೋಸ್ ತೆಗಿಯೋದಿಕ್ಕೇನೆ ಮೊಬೈಲ್ ಸೆಲೆಕ್ಟ್ ಮಾಡಿದ್ದು ಆದರೆ ಫ಼ೋಟೋಸೇ ಚೆನ್ನಾಗಿ ಬರೋದಿಲ್ಲ ಈ ಮೊಬೈಲಲ್ಲಿ ಮೇಯ್ನ್ ಫ಼ೋಟೋನೇ ಪ್ರಾಬ್ಲಮ್ ವೀಡಿಯೋ ಕೂಡ ಅದೇ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಕಣೆ ಆಂ ಕ್ಲ್ಯಾರಿಟಿನೇ ಇಲ್ಲ ಅದಕ್ಕೆ ಏನು ಮಾಡ್ಬೇಕಂತನೇ ಗೊತ್ತಾಗ್ತಾ ಇಲ್ಲ ಮತ್ತೆ ಫ಼ೋಟೋ ಮಕ್ಕಳು ಗೇಮ್ಸ್ ಆಟಾಡ್ತಿರ್ತಾರೆ ಫ಼ೋನ್ ಫ಼ುಲ್ ಹ್ಯಾಂಗಾಗ್ಬಿಟ್ಟಿರುತ್ತೆ ಆಮೇಲೆ ಮತ್ತೆ ಸ್ವಿಚ್ ಆಫ್ ಮಾಡಿ ಸ್ವಿಚ್ ಆನ್ ಮಾಡಬೇಕು ಮೊಬೈಲ್ ಫ಼ುಲ್ ಹಾಳಾಗ್ಬಿಟ್ಟಿರುತ್ತೆ ಕಣೆ ನನಗೆ ಯಾವುದಾದರೂ ಒಳ್ಳೆಯ ಮೊಬೈಲ್ ಎಕ್ಸ್ಚೇಂಜ್ ಆಫ಼ರ್ ಇದ್ದರೆ ಹೇಳು ಈ ಮೊಬೈಲನ್ನು ಚೇಂಜ್ ಮಾಡ್ಬೇಕು ಮಾಡ್ತೀನಿ ಕಣೆ ಮೊಬೈಲಲ್ಲಿ ಒಳ್ಳೆಯದು ಯಾವ್ದಾದರೂ ಇದ್ದರೆ ನನಗೆ ಹೇಳು ನಾನು ಇದನ್ನು ಚೇಂಜ್ ಮಾಡ್ಬಿಡ್ತೀನಿ ಕಣೆ ಮೊಬೈಲಲ್ಲಿ ಈ ಮೊಬೈಲ್ ನನಗೆ ಯೂಸ್ ಮಾಡೋಕ್ಕೆ ಆಗ್ತಾ ಇಲ್ಲ ಬಳಸೋಕ್ಕೆ ಆಗ್ತಿಲ್ಲ ತುಂಬ ಹಾಳಾಗ್ಬಿಟ್ಟಿದೆ ನನಗೆ ಯಾವ್ದಾದರೂ ಒಳ್ಳೆಯ ಮೊಬೈಲನ್ನು ಹೇಳು ಆದರೆ ಈಗಿನ ಕಾಲದಲ್ಲಿ ಮೊಬೈಲ್ ನಮಗೆಲ್ಲ ಅವಶ್ಯಕತೆಯ ವಸ್ತು ಮಕ್ಕಳದು ಸ್ಕೂಲಿಂದು ಹೋಮ್ವರ್ಕಾಗಲಿ ಎಲ್ಲಾದನ್ನೂ ಮೊಬೈಲಲ್ಲೇ ಕಳಿಸ್ತಾರೆ ಕಣೆ ವೀಡ್ಯೋಸನ್ನೂ ಕಳಿಸ್ತಾರೆ ವೀಡಿಯೋಸ್ ನೋಡ್ಬೇಕು ಅನ್ನೋದರಲ್ಲೇ ಮೊಬೈಲಲ್ಲಿ ಎಲ್ಲ ಸ್ಟ್ರಕ್ಕಾಗ್ಬಿಟ್ಟಿರುತ್ತೆ ಅದಕ್ಕೆ ನನಗೆ ಯಾವ್ದೂ ನೋಡೋಕ್ಕೆ ಆಗ್ತಾ ಇಲ್ಲ ಅದಕ್ಕೆ ಮೊಬೈಲನ್ನು ಯಾವ್ದಾದರೂ ಒಳ್ಳೆಯ ಆಫ಼ರಲ್ಲಿ ಚೇಂಜ್ ಮಾಡ್ಬೇಕು ಅನ್ಕೊಂಡ್ಬಿಟ್ಟಿದೀನಿ ಕಣೆ ಭಾಳ ದಿನಾನು ಆಗಿಲ್ಲ ಈ ಮೊಬಾಯ್ಲ್ ಅದಕ್ಕೆ ಈಗೇ ಈ ಮೊಬೈಲನ್ನು ಚೇಂಜ್ ಮಾಡ್ಬಿಟ್ರೆ ಅಂತ ಒಳ್ಳೆ ಆಫ಼ರಲ್ಲಿ ಚೇಂಜ್ ಮಾಡಿ ಬೇರೆ ಒಳ್ಳೆಯ ಮೊಬೈಲನ್ನು ತೊಗೊಂಡು ತೊಗೊಳ್ಳುತ್ತೇನೆ ಕಣೆ ಹಾಂ ಸರಿ ಆಯಿತು ಕಣೆ